ಅಲೋ ಡಾಕ್ಟರ್ ಸರ್ ಅದು ನಮಗೆ ತುಂಬ ಕೈ ನೋವು ಡಾಕ್ಟ್ರೇ ಎಲ್ಲೂ ಬರೋಕ್ಕೆ ಆಗ್ತಾಯಿಲ್ಲ ಮೊನ್ನೆ ಮೊನ್ನೆ ದಿನ ಬಂದಿದ್ವಿ ನೀವು ಸಿಗ ನೀವು ಅಲ್ಲಿ ಸಿಗ್ಲಿಲ್ಲ ನಮಗೆ ಯಾವ ಟೈಮಲ್ಲಿ ಸಿಗ್ತೀರಿ ಡಾಕ್ಟ್ರೇ ನೀವು ಅಲೋ

ನಾಳೆ ಬರಬೇಕಾ ಹಾಂ ಯಾವ ಟೈಮಿಗೆ ಬರ್ಬೇಕು ಈಗ ಸರ್ ಯಾವ ಟೈಮಿಗೆ ಬರಬೇಕು ಬೆಳಿಗ್ಗೆಯೇ ಬರೋದಾ ನಮಗೆ ತುಂಬ ಕೈ ನೋವು ಸರ್ ಮತ್ತೆ ಚೆನ್ನಾಗಿ ನೋಡ್ಬೇಕು ನೀವು

ಆಯ್ತು ಸರ್ ಬರ್ತೀವಿ ನಾಳೆ ಮೊನ್ನೆ ದಿನವೂ ಬಂದಿದ್ವಿ ನೀವು ಸಿಗಲಿಲ್ಲ

ಹಾಂ ಆಯಿತು ಡಾಕ್ಟ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ

ಆಯ್ತು ಸರ್